ಹಲೋ ಸರ್ ಹಾಂ ಸರ್ ಮುನಿವೆಂಕಟಪ್ಪ ಅವರಾ ಮಾತಾಡ್ತಾಯಿರೋದು ಸರ್ ನಾನಿವಾಗ ಜಸ್ಟ್ ಈಗ ಹತ್ತು ನಿಮಿಷ ಹಿಂದುಗಡೆ ಕ್ಯಾಬ್ ಬುಕ್ ಮಾಡಿದ್ದು ಸರ್ ಇಲ್ಲೇ ಇದ್ದೀನಲ್ಲ ಸರ್ ಇಲ್ಲಿ ವೆಂಕಟೇಶ್ವರ ಗೋ ಡೌನ್ ಪಕ್ಕದಲ್ಲಿ ನಿಂತಿದ್ದೀನಿ ನೋಡಿ ಸರ್ ಹಾಂ ವೆಂಕಟೇಶ್ವರ ಗೋ ಡೌನ್ ಪಕ್ಕದಲ್ಲಿ ಅಂದರೆ ಇಲ್ಲಿ ದಿನಸಿ ವ್ಯಾಪಾರ ಎಲ್ಲ ಅಂಗಡಿ ಇದೆ ಅಲ್ಲ ಸರ್ ಸರ್ ಬ್ಲಾಕ್ ಕಲರ್ ಟಿ ಶರ್ಟು ಹಾಂ ಬ್ಲಾಕ್ ಕಲರ್ ಟಿ ಶರ್ಟು ಹಾಂ ಸರ್ ಲೈಟು ಗೋಲ್ಡ್ ಕಲರ್ ಪ್ಯಾಂಟು ಹಾಂ ಮತ್ತೆ ವೈಟ್ ಕಲರ್ ಹ್ಯಾಟ್ ಹ್ಯಾಟ್ ಹಾಕ್ಕೊಂಡು ನಿಂತ್ಕೋಡಿದ್ದೀನಿ ನೋಡಿ ಸರ್ ಸರ್ ಕಾಣಿಸ್ಲಿಲ್ವಾ

ಹಾಂ ಸರ್ ಇಲ್ಲೇ ಇದ್ದೀನಿ ಬನ್ನಿ ಸರ್ ಹಾಂ ನನ್ನ ಲೊಕೇಶನ್ ಇದೆ ಪರ್ಫೆಕ್ಟ್ ಲೊಕೇಶನ್ ಹಾಕಿದ್ದು ಹಾಂ ಸರ್ ಬನ್ನಿ ಸರ್ ಸರ್ ಈಗ ನಾವು ಕ್ಯಾಬ್ನ ಇದಕ್ಕೆ ಮೊದಲು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ಕೋಲಾರಮ್ಮ ಕೆರೆನಾ ಒಂದು ವ್ಯೂವ್ ವ್ಯೂವ್ ನೋಡಿಕೊಂಡು ನೆಕ್ಸ್ಟು ಬಂಗಾರ ಪೇಟೆ ಬ್ರಿಜ್ಜತ್ತಿಸಿ ನನ್ನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಡೋದು ಇಷ್ಟೆ ಸರ್ ಸರ್ ಒನ್ ಅವರ್ಗೆ ಬುಕ್ ಮಾಡ್ಕೊಂಡಿದ್ದೀನಿ ಸರ್ ಕ್ಯಾಬು ಹಾಂ ಸರ್ ಸರ್ ಇಲ್ಲ ನಾವು ಇಲ್ಲ ನಾವು ಅಕೌ ಇದು ಆನ್ಲೈನ್ ಟ್ರಾನ್ಸಾಕ್ಷನ್ನೆ ಮಾಡ್ತೀವಿ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನೆ ಮಾಡ್ತೀವಿ ಅಡ್ವಾನ್ಸ್ಗೂ ಪೇ ಮಾಡಿದ್ದೀವಿ ಮಿಕ್ಕೆದ್ದೆಲ್ಲ ಅಮೌಂಟ್ ಹಾಕ್ತೀನಿ

ಸರ್ ಈವಾಗ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡತ್ರನಾ ಇನ್ನು ಬಿಟ್ಟಿಲ್ಲ ಸರ್ ಹಂಗೆ ಹಂಗೆ ಬಂದು ರೈಟ್ ತಗೊಳ್ಳಿ ಹಾಂ ರೈಟಿಗೆ ಸ್ವಲ್ಪ ಮೂವ್ ಮಾಡಿದ್ ತಕ್ಷಣ ಅಂತರಗಂಗೆ ರೋಡು ಪಕ್ಕದಲ್ಲೇ ಇದೆ ನೋಡಿ ಸರ್ ವೆಂಕಟೇಶ್ವರ ದಿನಸಿ ಅಂಗಡಿ ಗೋ ಡೌನು ಪ್ಲಸ್ ದಿನಸಿ ಅಂಗಡಿ ಎರಡು ಇದೆ ನೋಡಿ ಸರ್